ಕನ್ನಡ ಭಾಷೆಯ ಮೇಲೆ ಇತಿಹಾಸದಲ್ಲಿ ನೋಡಿದರೆ ತುಂಬ ಭಾಷೆಗಳು ಪ್ರಭಾವ ಬೀರಿವೆ ಅದರಲ್ಲಿ ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ತಮಿಳ್ ಆಗಿರ್ಬೋದು ಈ ಭಾಷೆಗಳೂ ಪ್ರಮುಖವಾಗಿ ಕಾರಣವಾಗಿದೆ ಈ ಭಾಷೆಗಳು ಹೇಗೆ ಪ್ರಭಾವ ಬೀರ್ತದೆ ಅಂದರೆ ಈಗ ಬ್ ಇತರ ರಾಜ್ಯದವರು ಅಥವಾ ಇತರ ದೇಶದವ್ರು ಬಂದಾಗ ಅವರು ಅವರ ಭಾಷೆಗೇ ಹೆಚ್ಚಿನ ಪ್ರಾಮುಖ್ಯ ಕನ್ನಡಕ್ಕೆ ಕೊಡುವುದಿಲ್ಲ ಅವರು ಹಿಂದಿ ಭಾಷೆಯವರು ಅಂದ್ಕೊಂಡಿದ್ದಾರೆ ಅಂದರೆ ಹಿಂದಿ ರಾಷ್ಟ್ರಭಾಷೆಯಾಗಿ ಎಲ್ಲರೂ ಕಲಿಯಬೇಕಂತ ಅವರ ಯೋಚನೆ ಹಾಗೆ ಇರ್ತದೆ ಮತ್ತು ಇಂಗ್ಲೀಷು ಇಂಗ್ಲೀಷ್ ಈಗ ಎಲ್ಲರಿಗೆ ಕಲಿಯಲೇಬೇಕು ಇಲ್ಲಾಂದ್ರೆ ಕೆಲಸ ಸಹ ಸಿಗುವುದಿಲ್ಲ ಇಂಗ್ಲೀಷ್ ನಾಲೆಜ್ ಬೇಕು ಹಾಗೇ ಇಂಗ್ಲೀಷ್ ಭಾಷೆ ಆಗಿರ್ಬೋದು ಮತ್ತು ತಮಿಳ್ ಭಾಷೆ ತಮಿಳ್ ಭಾಷೆ ಈ ಬೆಂಗಳೂರು ರಾಜ್ಯದಲ್ಲಿ ಹೆಚ್ಚಿನ ಕೆಲಸದೋರು ತಮಿಳ್ನವರೆ ಹಾಗಾಗಿ ತಮಿಳ್ ಭಾಷೆ ಕೂಡ ನಮಗೆ ಪ್ರಭಾವ ಬೀರ್ತದೆ ನಂತರ ಈ ಇಡೀ ಜಗತ್ತಿನಲ್ಲಿ ನೋಡಕ್ಕೆ ಹೋದರೆ ಐನೂರ ತೊಂಬತ್ತು ಮಿಲಿಯನ್ ಜನ ಹಿಂದಿ ಭಾಷೆಯನ್ನು ಮಾತಾಡ್ತಾರೆ ಮತ್ತು ನಲ್ವತ್ತೈದು ಮಿಲಿಯನ್ ಜನ ಕನ್ನಡ ಮಾತಾಡ್ತಾರೆ ಎಪ್ಪತ್ತು ಜ ಮಿಲಿಯನ್ ಜನ ತೆಲುಗು ಮತ್ತು ಎಪ್ಪತ್ತೇಳು ಮಿಲಿಯನ್ ಜನ ತಮಿಳ್ ಮತ್ತು ಮೂವತ್ತೆಂಟು ಮಿಲಿಯನ್ ಜನ ಮಲಯಾಳಂ ಹೀಗೆ ನೋಡ್ಲಿಕ್ಕೆ ಹೋದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದಿ ಭಾಷೆ ಇದೆ ಹಾಗಾಗಿ ಎಲ್ಲರೂ ಈ ಹಿಂದಿಯನ್ನು ಕಲಿಯಲೇಬೇಕು ಎನ್ನುವ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡಿರ್ತಾರೆ ಹಾಗಾಗಿ ಈಗ ಯು ಪಿಯಿಂದ ಬರುವವರಾಗಿರ್ಬೋದು ಅವರು ಇಲ್ಲಿ ಬಂದರೆ ಅವ್ರು ನಮ್ಮ ಹತ್ತಿರ ಮಾತಾಡುದು ಕನ್ನಡ ಮಾತಾಡುವುದಿಲ್ಲ ಅವ್ರು ಕಲ್ಯೂದು ಸಹ ಇಲ್ಲ ಅವರಿಗೆ ಸ್ವಲ್ಪ ಸಹ ಬರುವುದಿಲ್ಲ ಅವರು ಹಿಂದಿಯಲ್ಲೇ ಮಾತಾಡ್ತಾರೆ ಅಂದರೆ ಅವರು ಸಹ ಅಂದ್ಕೊಂಡಿರ್ತಾರೆ ಇವರಿಗೆ ಬರ್ಬೋದು ಅಂತ ಮತ್ತು ಈ ಕರ್ನಾಟಕದಲ್ಲಿ ಸಹ ಐವತ್ತು ಪ್ರತಿಶತ ಜನರಿಗೆ ಹಿಂದಿ ಬರ್ತದೆ ಅರ್ಧದಷ್ಟು ಜನರಿಗೆ ಮತ್ತು ಈ ತಮಿಳ್ ಭಾಷೆ ಈ ಬೆಂಗ್ಳೂರು ಕಡೆ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತಾರೆ ಅವರು ಸಹ ತಮಿಳೇ ಮಾತಾಡ್ತಾರೆ ಮತ್ತು ಇಂಗ್ಲೀಷು ಇಂಗ್ಲೀಷು ಒಂದು ಕೆಲಸಕ್ಕೆ ಹೋಗುವುದಾದ್ರೆ ಅವರು ಮೊದಲು ಕೇಳುದು ನಿಮಗೆ ಇಂಗ್ಲೀಷ್ ನಾಲೆಜ್ ಇದೆಯಾ ಅಂತ ಇಲ್ಲದಿದ್ದರೆ ಸ್ವಲ್ಪ ಕಡೆ ಕೊಡುವ ಕೊಡುವುದ್ರಲ್ಲಿ ಹಿನ್ ಹಿಂಜರೀತಾರೆ ನಂತರ ಈ ಸಂವಿಧಾನದ ಒಂದು ಆರ್ಟಿಕಲ್ನ ಪ್ರಕಾರ ಇಪ್ಪತ್ತೆರಡು ಭಾಷೆಗಳಿಗೆ ಮಾನ್ಯತೆ ಸಿಕ್ಕಿದೆ ಅದರಲ್ಲಿ ಎಲ್ಲ ಭಾಷೆಯೂ ಇದೆ ಕನ್ನಡ ತಮಿಳ್ ತೆಲುಗು ಹಿಂದಿ ಮಲಯಾಳಮ್ಮು ಮತ್ತು ಯು ಪಿ ಎಸ್ ಸಿ ಪರೀಕ್ಷೆಗಳನ್ನು ಕೂಡ ನಾವು ಕನ್ನಡದಲ್ಲಿ ಬರೀಬೌದು ಏಕಂದ್ರೆ ಮಾನ್ಯತೆ ಸಿಕ್ಕಿದೆ ಈ ಭಾಷೆಗೆ ಮತ್ತು ಕರ್ನಾಟಕದ ಒಳಗಡೆ ನೋಡುವುದಾದ್ರೆ ತುಂಬ ವಿವಿಧ ವಿವಿಧ ಭಾಷೆಗಳಿವೆ ಒಂದು ತುಳು ಭಾಷೆ ಆಗಿರ್ಬೋದು ಬ್ಯಾರಿ ಭಾಷೆ ಆಗಿರ್ಬೋದು ಮತ್ತು ಕೊಡವ ಭಾಷೆ ಆಗಿರ್ಬೌದು ಮತ್ತು ಕನ್ನಡದಲ್ಲಿ ಸಹ ಮಂಡ್ಯದಲ್ಲಿ ಬೇರೆ ರೀತಿ ಕನ್ನಡ ಉಪಯೋಗಿಸ್ತಾರೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಬೇರೆ ರೀತಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಬೇರೆ ರೀತಿ ಹಾಗೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಭಾಷೆಯನ್ನು ಉಪಯೋಗಿಸ್ತಾರೆ ಮತ್ತು ಇದು ಸಹ ಒಂದು ಕನ್ನಡಕ್ಕೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪ್ರಭಾವ ಬೀರ್ತದಂತ ಹೇಳ್ಬೋದು ಮತ್ತು ಈ ಸಂಸ್ಕೃತಿಗಳ ಬಗ್ಗೆ ಹೇಳುವುದಾದ್ರೆ ಈಗ ಈ ಕ್ರಿಶ್ಶನ್ ಸಂಸ್ಕೃತಿ ನಮ್ಮ ಭಾರತದ ಸಂಸ್ಕೃತಿ ಅಲ್ಲ ಅದು ಹೊರ ದೇಶದಿಂದ ಬಂದ ಸಂಸ್ಕೃತಿ ಇದನ್ನು ಕೆಲವರು ಪಾಲಿಸ್ತಾರೆ ಈಗ ಚರ್ಚ್ನಲ್ಲಿ ಕೆಲವು ಫಂಕ್ಷನಿದ್ದರೆ ಅದಕ್ಕೆ ಹಿಂದೂಗಳು ಸಹ ಹೋಗ್ತಾರೆ ಅದು ಸಹ ಸ್ವಲ್ಪ ಪ್ರಭಾವ ಬೀರ್ತದೆ ಹೀಗೇ ಇತರ ಭಾಷೆಗಳು ತುಂಬ ವಿವಿಧ ವಿಧ ರೀತಿಯಲ್ಲಿ ಪ್ರಭಾವ ಬೀರ್ತದೆ ಮತ್ತು ಅತ್ಯಂತ ಪುರಾತನ ಭಾಷೆಯಾದ ಭಾಷೆಯನ್ನು ಸಂಸ್ಕೃತ ಅಂತ ಹೇಳ್ತಾರೆ ನಂತರ ತಮಿಳ್ ಹೀಗೆ ಇದರಲ್ಲಿ ಹಿಂದಿ ಭಾಷೆ ಬರುವುದಿಲ್ಲ ಅದು ಅತ್ಯಂತ ಪುರಾತನ ಭಾಷೆಯಲ್ಲಿ ಹಿಂದಿ ಬರುವುದಿಲ್ಲ ಹಿಂದಿಗಿಂತ ಕನ್ನಡವೇ ಹೆಚ್ಚಿನ ಪುರಾತನ ಭಾಷೆ ಆಗಿದೆ ಏಕಂದ್ರೆ ಎರಡು ಸಾವಿರದ ಮುನ್ನೂರು ವರ್ಷ ಹಿಂದಿನ ಭಾಷೆ ಕನ್ನಡ ಹಾಗೆ